ನಮ್ಮ ದೇಶದಲ್ಲಿ ನಾಗರೀಕತೆ ಹ್ಯಾಂಗ ಅದ ಅಂದ್ರೆ ಈಗ ಏನದ ಹೆಣ್ಮಕ್ಳು ಸಮಾಜದಲ್ಲಿ ಶಾಂತಿಯೇ ಇಲ್ಲ ಎಲ್ಲ ಪ್ರತಿಯೊಂದು ಅಧಿಕಾರಿಗಳು ಆರಾ ಪೊಲೀಸ್ರು ಆರ ಡಾಕ್ಟರ್ ಆರ ಇಂಜಿನಿಯರಿಂಗ್ ಆರ ಪ್ರತಿಯೊಬ್ಬರು ವ್ಯಕ್ತಿಗಳು ಆರ ಖರೆ ಸಮಾಜ್ದಲ್ಲಿ ಶಾಂತಿನೆ ಇಲ್ಲ ನಾಗರೀಕತೆ ಅದ ಏನು ಮಾಡ್ತರೆಂದ್ರೆ ಸುಧಾರಣೆ ಸುಧಾರಣೆ ಆಗ್ಬೇಕಾದ್ರೆ ಏನು ಮಾಡ್ಬೇಕೆಂದ್ರೆ ಈಗ ಪ್ರತಿಯೊಬ್ಬರೂ ಹೆಣ್ಮಕ್ಳು ಏನ್ಮಾಡ್ಬೇಕು ಏನು ಎಲ್ಲ ತೈಲೆ ಅತ್ಯಾಚಾರ ಆಯಿತು ಭಯೋತ್ಪಾದನೆ ಭ್ರಷ್ಟಾಚಾರ ಇವೆ ಇವೆ ನಡ್ದವ ನಮ್ಮ ದೇಶದಾಗ ಅದುವೆ ಮಾಡ್ಲಾಕ ನಾವು ಏನು ಮಾಡ್ಬೇಕಂದ್ರೆ ನಾವು ಈಗ ಒಂದು ಹೆಣ್ಮಗಳು ಆಳ ಆಕಿ ಮನೆಯಿಂದ ಹೊರಗೆ ಹೋದಳು ಅಂದ್ರೆ ಆಕಿಂದು ಯಾರಿಗೆ ತಿರ್ತದ ಕೆಲ್ವೊಬ್ಬರು ನೋಡೋ ರೀತಿಯೇ ಬೇರೆ ಇರ್ತದಾ ಏನೇನೋ ಟಾರ್ಚರ್ಗಳವ ಅದು ಟಾರ್ಚರ್ ನಿಲ್ಲಿಸ್ಲಕ್ಕ ಏನು ಮಾಡಬೇಕು ಒಳ್ಳೆ ರೀತಿಯಿಂದ ಇರಬೇಕು ಕೆಲವೊಬ್ಬರು ಹುಡುಗ್ರು ಏನು ಮಾಡ್ತರಾ ಸುಮ್ಮ ಸುಮ್ಮನೆನೇ ಚುಡಾಯ್ಸ್ತರ ಒತ್ತಾಯಪೂರ್ವಕ ಏನಾರ ಅನ್ನೋದು ಅದು ಅನೇಕ ಕಾನೂನುಗಳವ ಸರ್ಕಾರದ ಖರೆ ಏನು ಮಾಡ್ಲಾಕ್ಕ ಆಗ್ಲತ್ತಿಲ್ಲ ಯಾಕಂದ್ರೆ ಏ ಪ್ರತಿಯೊಂದು ಗಲ್ಲಿ ಗಲ್ಲಿ ರೋಡ್ನಲ್ಲಿ ಏನು ಮಾಡ್ಬೇಕಂದ್ರೆ ಸಿ ಸಿ ಕ್ಯಾಮ್ರಾಗಳು ಇರ್ಬೇಕು ಸಿ ಸಿ ಕ್ಯಾಮ್ರಾ ಇದ್ರ ಬೇನೆ ಮಾತ್ರ ಅವ್ರ ತಪ್ಪಿದ್ದರೂ ಕಾನೂನೇನು ಕ್ರಮ ತಕೊಂಬಲ್ಲ ಹೋಗ್ಯದ ಯಾಕಂದ್ರೆ ಅದು ಕೆಲೊಬ್ರು ಏನಿರ್ತಾ ಪೊಲೀಸ್ರ ಮಕ್ಕಳೆ ಇರ್ತಾರ ಪೊಲೀಸ್ರ ಮಕ್ಳು ಇದ್ರು ಅಂದ್ರೆ ಅದೇನಿಲ್ಲ ಅವ್ರ ತಪ್ಪು ಅದಾ ಹೋಗಿ ಪೊಲೀಸ್ ಸ್ಟೇಷನ್ದಾಗ ಹೆಣ್ಮಕ್ಳು ಏನು ಮಾಡ್ತಾರಾ ಈ ಹಿಂಗಿಂಗೆ ಮಾಡ್ಲತ್ತರ ನೋಡಂದ್ರೆ ಅಯ್ ಇಲ್ಲ ನೀ ಮಾಡಲ್ದೇನೆ ಅವ್ರು ಹೆಂಗೆ ಮಾಡ್ತಾರಾ ಅಂತ ಅವ್ರು ಹೇಳ್ತಾರ ಅವ್ರು ಏನಂದ್ರು ಅವ್ರ ಮಕ್ಕಳೇ ಇರ್ತಾರೆ ಏನು ಮಾಡ್ಲಕ್ಕ ಆಗಲ್ಲ ಈಗ ಸಮಾಜದ ಸುಧಾರಣೆ ಯಾ ರೀತಿ ಅಪ್ರಾಧಗಳು ಅಪ್ರಾಧ ಅಂದ್ರೆ ಏನು ಮಾಡ್ತಾರೆ ಹುಡುಗ್ಯಾರಿಗೆ ಇಚ್ಚಿ ಏನೋ ಕೆಟ್ಟ ದೃಷ್ಟಿಲೆ ನೋಡ್ತಾರೆ ಒಯ್ದೆಲ್ಲೋ ರೇಪ್ ಮಾಡೋದು ಅವರಿಗೆ ಆಯಿತು ಚಾಕುಯಿಂದ ಚುಚ್ಚೋದು ಆಯಿತು ಅವ್ರಿಗೆ ಒಯ್ದು ಎಲ್ಲರ ಒಂದು ಟ್ರೈನ್ ಹೊಡೆದಂದ್ರೆ ಟ್ರೈನಿನ ಬುಡಕ್ಕೂ ನಾವು ಕೊಡೋದು ಅದು ಮಾಡ್ಲತ್ತಾರ ಅದು ನಿಲ್ಲಿಸ್ಬೇಕಾದೋರು ಕಾನೂನೇನು ಕ್ರಮ ತಕೊಬೇಕಂದ್ರೆ ಪೊಲೀಸ್ರು ಏನು ಮಾಡಬೇಕು ಲಂಚ ತೆಗೆದುಕೊಳ್ಳಬಾರ್ದು ಅವ್ರು ಲಂಚ ತಕೊಂಡಾರಂದ್ರ ಅವ್ರ ಕಾನೂನು ಕಾನೂನು ಮುಂದು ಯಾರೋ ಮೇಲು ಕೀಳೆಂಬ ಭೇದ ಭಾವ ಈಗೇನದ ಎಲ್ಲರೂ ಸರಿಸಮ ಕಾನೂನು ಮುಂದಂದ್ರ ಇಲ್ಲ ಏನೋ ಅವರು ಅವ್ರ ಮೇಲೂ ಅವ್ರು ಕೀಳು ಎಂಬ ಭಾವನೆನೇ ಅದ ಎಲ್ಲರಿಗೆ ಸಮಾನತೆ ಎಲ್ಲಿ ಕೊಡ್ಲತ್ತಾರ ಕೊಡಲ್ರು ರೀ ಏನಿಲ್ಲ ಸಮಾನತೆ ಅಂತಾರ ಯಾ ರೀತಿ ಮಾಡಡಿದೆ ಅದೇ ರೀತಿ ಮಾಡ್ತರೆ ಲಂಚ ತಗೋತಾರೆ ಈಗ ಹೋದೊರು ಈಗ ಒಬ್ಬ ಒಬ್ಬಾಕಿ ಹುಡುಗಿ ಹುಡುಗ ಓದ್ತಾರೆ ಅಂದು ತಿಳ್ಕೊ ಓದ್ಲಾತ್ತರ ಅವರಿಗೇನು ಓದ್ತಾರೆ ಅವ್ರ ಮನಾ ಇರ್ತರೆ ಎಲ್ಲರ ಥರ ಸಿ ಇ ಟಿದಾಗ ಎಕ್ಸಾಮ್ ಪಾಸಾಯ್ತರ ಎಲ್ಲ ಆಯ್ತರ ಆದರೂ ಏನು ಮಾಡ್ತಾರೆಂದ್ರೆ ಅವರಿಗೀಗ ಈಗ ಯೋ ಕೆಲವ್ರು ಸಾಹುಕಾರ ಇರ್ತಾರೆ ಸಾಹುಕಾರ ಇದ್ರ ಅಂದ್ರೆ ಏನು ಮಾಡ್ತಾರೆ ಒಳಗಿನ ಒಳಗೆ ರೆ ಅವರಿಗೆ ಪರಿಚಯ ಇದ್ದರೆಂದ್ರೆ ರೊಕ್ಕ ಹಣ ಕೊಟ್ಟು ಅದು ಸೀಟೇನು ಮಾಡ್ತಾರಾ ಅವ್ರು ತಗೋತಾರ ಈಗ ಓದೋರಿಗೆ ಏನಾಯ್ತು ಬೇಜಾರಾಯ್ತು ಏನಪ್ಪ ನಾ ಇಷ್ಟು ಓದ್ಲದ್ದೆ ಎಲ್ಲ ಮಾಡ್ಲದ್ದೆ ಖರೇ ಎಕ್ಸಾಮ್ನ ಪಾಸ್ ಆಯ್ತೆ ಖರೆ ನಂಬಳಿ ರೊಕ್ಕ ಇಲ್ಲಿಲ್ಲ ನಮ್ಗೆ ಅವ್ರ ಜಾಬಿಗೆ ನಾವು ಸೇರ್ತೆವೊ ಇಲ್ವೊ ಅನ್ನೋ ಅವರಿಗೇನಾಯ್ತದ ಬೇಜಾರು ಆಯಿತು ಓದೋದು ಇಂಟ್ರೆಸ್ಟೇ ಹೊಯ್ತದ ಅವ್ರಿಗೆ ಹೇಳೋಕ್ಕೆ ಆಗಲ್ಲ ಈಗೇನು ಅಪರಾಧನೇ ಅದು ಒಂದು ಕಾನೂನು ದೃಷ್ಟಿದಾಗ ಅಪರಾಧನೇ ಅದು ಒಂದು ಈಗೇನು ಮಾಡಬೇಕು ಯಾರು ಓದ್ತರಾ ಅವ್ರಿಗೆ ಕರೆಕ್ಟಾಗ ಜಾಬ್ ಕೊಟ್ರೆ ಅಪರಾಧ ಆಗಲ್ಲ ಈಗೇನು ಅವ್ರಿಗೆ ಜಾಬ್ ಕೊಡಲ್ಲ ಏನಿಲ್ಲ ಓದೋರ ಮಕ್ಕಳೇ ಓದೋರು ಏನದಾ ಎಜ್ಯುಕೇಷನ್ನದ ಖರೇ ಹಣ ಇಲ್ಲ

ಇದು ವಿದ್ಯೆ ಇಲ್ಲ ವಿದ್ಯೆ ಇಲ್ಲ ಅಂದ್ರೆ ಅವರೇನು ವಿದ್ಯೆ ರೊಕ್ಕ ಕೊಟ್ಟಿ ತಗೋತಾರೆ ಈಗ ಎಗ್ಸಾಂಪಲ್ ಈಗ ಒಬ್ರು ಪೊಲೀಸ್ರು ಆರ ಅಂತಿಳ್ಕೊ ಪೊಲೀಸ್ರು ಈಗ ನಾ ಕಾನ್ಸ್ಟೇಬಲಿಗೆ ಎಲ್ಲರ ನಿಂದಾಗ ಲಾಂಗ್ ಜಂಪಿನಾಗ ಹೈ ಜಂಪಿನಾಗ ಎಲ್ಲ ಪಾಸಾದ ಪಾಸಾದ ಈಗ ಏನು ಎಕ್ಸಾಮಿತ್ತು ಎಕ್ಸಾಮ್ನಾಗ ಭೀ ಪಾಸ್ ಆದೆ ನಾ ಪಾಸಾದರೇನು ಅದು ನಂದು ನನ್ನದೇ ಸೀಟಿತ್ತು ಬೇರೆ ಇದ್ದೋರಿಗೆ ತಕೊಳ್ಳೋರಂದ್ರೆ ನನಗೇನಾಯ್ತು ನಾ ಈಗ ಅವ್ರ ಹಣ ಕೊಟ್ಟು ಅವ್ರು ಕೊಂಡ್ಕೋತ್ತರಾ ಅವ್ರಿಗೆ ಏನಿಲ್ಲ ಅವರಿಗೆ ಜಾಬ್ ಆಯ್ತದ ನಮ್ಗೆ ಜಾಬೆ ಆಗಲ್ಲ ನಾವು ಏನು ಮಾಡಬೇಕು ಅದಕ್ಕೆ ಅದೂ ಒಂದು ಅಪರಾಧ ಈಗ ಅವರು ಏನೋ ನನಗೆ ಜಾಬೆ ಆಗಿಲ್ಲ ನಾ ಎಲ್ಲದರೊಳಗಂತ ಅವ್ರು ಅಪ ಅವ್ರೇನು ಮಾಡ್ತಾರ ಮನ್ಸಿಗೆ ಫೀಲ್ ಮಾಡ್ಕೊಂಡು ಮನ್ಸಿಗೆ ಬೇಜಾರಾಗಿ ನಮ್ಮ ತಂದೆ ತಾಯಿ ಇಷ್ಟು ಕಷ್ಟಪಟ್ಟು ನಮ್ಗದು ನಮ್ಮ ಬೆೇಸಿದ್ರೂ ಓದಿಸಿದ್ರು ಖರೇನಾ ತಂದೆ ತಾಯಿಗೆ ಏನು ಜಾಬೆ ಮಾಡಲ್ಲ ಹೌದು ಅಂಥೇಳಿ ಕೆಲವೊಬ್ಬರು ಏನು ಸುಸೈಡ್ ಮಾಡ್ಕೊಂಬೋದು ಇಂಥ ನಮ್ಮ ದೇಶದಾಗ ಭಾಳ ಅತ್ಯಾಚಾರಗಳು ನಡೆದವಾ ಆಯಿತು ಏನೇ ಭ್ರಷ್ಟಾಚಾರ ಈ ಪ್ರತಿ ಒಬ್ಬಾಕಿ ಹೆಣ್ಮಗಳು ಎಲ್ಲಿಗೆ ಹೊರ್ಗೆ ಹೊರಗೆ ಹೋಗಬೇಕಿದ್ದರೂ ಏನೇ ಬಂಗಾರ ಅದು ಹಾಕ್ಕೊಂಡ್ರು ಅಂದರೂ ಭೀ ಕಳ್ಳರು ಬಂದು ಕದ್ಕೊಂಬೋದು ಕಳ್ಳರು ಯಾಕಂದ್ರೆ ಅವ್ರಿಗೆ ಪೊಲೀಸ್ರ ಭಯ ಇಲ್ಲ ಏನಿಲ್ಲ ಕೆಲಸ ಮಾಡಲ್ಲ ಏನಿಲ್ಲ ಅವರು ಏನಿಲ್ಲ ಮಂದಿದ್ದು ಕದ್ಕೊಂಬಂದು ಒಯ್ದು ಮಾರೋದು ಆರಾಮ್ ಅವರೇನೋ ಆರಾಮ್ ಆರಾಮಿದ್ದಂಗ ಅವ್ರಿಗೆ ಏನು ಕೆಲಸನೇ ಮಾಡಲ್ಲ ಅವ್ರಿಗೆ ಕಷ್ಟ ಅನ್ನೋದೆ ಈಗ ಕೆಲ್ವೊಬ್ರು ಕಷ್ಟಪಟ್ಟಿ ದುಡ್ದು ಏನೋ ಇದ್ದೋರು ಎಲ್ಲಿಂದ ಅವ್ರು ಭಂಗಾರವ ಎಲ್ಲ ಮಾಡ್ಕೊಂಡಿರ್ತಾರ